ನಾನು ಅನುಸರಿಸುವ ಕಲೆ ಮತ್ತು ಕುಶ ಕರಕುಶಲ ಯುಟೂಬ್ ಚಾನೆಲ್ಗಳು ನನಗಿಲ್ಲ ಆದರೆ ಪ್ರಸ್ತುತ ಏನಿದೆ ಈ ಕುಂಬಾರಿಕೆ ಆಗಿರ್ಬೋದು ಮಡಿಕೆ ತಯಾರಿಸುವವರಾಗಿರ್ಬೋದು ಅಥವಾ ವಿಗ್ರಹಗಳು ಮಾಡಿರುವ ಆಗ್ಬೋದು ಅಥ್ವಾ ಮರ ಮರವೊಂದು ಕಟ್ಟಿಗೆಯಲ್ಲಿ ದೇವರ ವಿಗ್ರಹಗಳು ಗೊಂಬೆಗಳು ಮಾಡುವರಿಗೆ ಇವಾಗ ಸಾಮಾಜಿಕ ಜಾಲತಾಣವು ಪೇಸ್ಬುಕ್ ಆಗಿರ್ಬೋದು ವಾಟ್ಸಾಪ್ ಆಗಿರ್ಬೋದು ಈಷ್ಟಗ್ರಾಮ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಹಾಯ ಆಗ್ತಿದೆ ಅಂದರೆ ನಮಗೆ ಬೇಕಂಥದ್ದು ಅಂದರೆ ಸಾಂಪ್ರದಾಯಿಕವಾಗಿ ಕೈಯ್ಯಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಆನ್ಲೈನ್ನಲ್ಲೇ ಶಾಪಿಂಗ್ ಮಾಡೋಷ್ಟಿಲ್ಲ ನಮ್ಮ ಸುತ್ತ ಮುತ್ತಲು ಪ್ರದೇಶದಲ್ಲಿ ನಾವೇ ಖುದ್ದಾಗಿ ಹೋಗಿ ನಮಗೆ ಹೇಗೆ ಬೇಕೋ ಅಂಥದ್ದು ನಾವೇ ತಯಾರಿಸಿ ತಗೊಳ್ಳುವ ಒಂದು ಅವಕಾಶವು ಸಾಮಾಜಿಕ ಮಾಧ್ಯಮ ಲಭ್ಯವಾಗಿದೆ ಅದೇ ರೀತಿ ಕರಕುಶಲ ವಸ್ತುಗಳನ್ನೇ ನಂಬಿ ವಾಸ ಮಾಡುವಂತಹ ಕುಟುಂಬಗಳಿಗೆ ಜೀವನವನ್ನು ನಡೆಸಲು ಸಹಾಯವು ಆಧಾರವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ